ನಾವು ಈಗ ಸಂಕ್ರಮಣದ್ದೇನದಲ್ಲ ಮಾದಲಿ ಶೇಂಗದ ಹೋಳ್ಗಿ ಆಮೇಲೆ ಚಪಾತಿ ಭರ್ತಾ ಎಲ್ಲ ಮಾಡಿ ಮತ್ತು ಎಡೆ ಕೋ ಒಬ್ರು ಸ್ವಾಮಿಗಳ್ಗೆ ಅಂತ್ ಮೊದಲು ಕೊಡ್ತೇವೆ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲದಾಂಗೆ ಇಡಪ್ಪ ದೇವರೇ ಅಂತ್ ಬೇಡ್ಕೊತೆವು ಆಮೇಲ ಅದನ್ನು ಇದು ಮಾಡಿಕೊಂಡು ಎಲ್ಲರೂ ಒಬ್ರದ್ದು ಒಬ್ರಗೆ ಕೊಟ್ಟು ಹೊರ್ಗೆ ಹೋಗಿ ಊಟ ಮಾಡ್ತೇವೆ ಮತ್ತು ಓ ಅವತ್ರ್ ಅಮಾಸಿ ಅಂತ ಬರ್ತದೆ ಅವ್ರೆ ಕಾಳು ಹಾಕಿ ಅನ್ನ ಮಾಡಿ ಎದೆ ಹಿಡಿಬೇಕತ್ತೆವು ಅತ್ತ ಅವ್ರತ್ ಅಮಾಸಿಯಾಗನಾ ಶಿವರಾತ್ರಿ ಬರ್ತದೆ ಶಿವರಾತ್ರಿ ಅಂದ್ರೆ ನಾವು ಶಿವನ ಪೂಜೆ ಮಾಡ್ತೇವೆ ಶಿವ್ಗೆ ಚಂತಾನ್ ಬಾಯಾಗೆ ನೀರು ಹಾಕಲಾರ್ದೆ ಉಪ್ವಾಸ ಮಾಡಿ ಸಾಯಂಕಾಲ ಮಾ ಸಾಬುದಣ್ಣಿ ನಮ್ಮ ಮನೆಯಲ್ಲಿ ಎಲ್ಲ ಹುಡುಗರು ಸಣ್ಣವ್ರು ಅದಾರೆ ಅಂತ್ಹೇಳಿ ಅವರಿಗೆ ಸಾಬುದಣ್ಣೀ ಸೈದರ್ದಾಣಿ ಉಪ್ಪತ್ ಹಾಕಿ ಎಡೆ ಅವ್ರಿಗೆ ಪ ಉಸುಳಿ ಮಾಡ್ಕೊಡ್ತೇವೆ ಅವ್ರು ಮೊಸ್ರ್ ಹಾಕೊಂಡು ತಿಂತಾರೆ ಅದನ್ನು ನಾವು ಅಂತೂ ತಿನ್ನುವುದಿಲ್ಲ ನಾವು ಸಾಯಂಕಾಲ ಸಂಜೆ ಆರು ಗಂಟೆ ಆದಿಂದ ಮತ್ತನ್ ಸ್ನಾನ ಮಾಡಿ ದೇವರೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಮನೆಯಾಗ ಅವು ನೂರ ಎಂಟು ಅಕ್ಕಿ ಕಾಳು ನೂರ ಎಂಟು ಬತ್ತಿದಕ್ಕ ಬತ್ತಿ ದೀಪ ಹಚ್ಚುವುದು ನೂರ ಎಂಟು ಪತ್ರೆ ನೂರ ಎಲ್ಲ ಹಾಕಿ ದೇವರಿಗೆ ಏರಿಸಿ ಆಮೇಲೆ ಸಂಜೆ ಮುಂದೆ ಮತ್ತೆ ಇಲ್ಲಿ ಗಣಪತಿ ಗುಡಿಗೆ ಬರ್ತೇವೆ ಶಿವನ ಗುಡಿಗೆ ಹೋಗ್ತೇವು ಹೋಗಿ ಬಂದ್ನಿಂದ್ ಹೋಗಿಂದ ಉಪ್ವಾಸ ಬಿಡ್ತೇವೆ ಸ ಏನಾದ್ರೂ ತಿಂತೇವೆ ಆದರೂ ನಾವು ಖಾರ ಉಪ್ಪು ತಿನ್ನುವಂಗಿಲ್ಲ ಬರೇ ಹಣ್ಣು ತಿಂದೇ ಇರ್ತೇವೆ ಅವತ್ತಿನ ದಿನ ಮರು ದಿವಸ ಏನು ಮಾಡ್ತೇವೆ ಶಿವು ಶಿವನಿಗೆ ಹುಗ್ಗಿ ಇದು ಅಂತ್ ಹುಗ್ಗಿ ಭಾಳ ಮ್ಯಾ ಹುಗ್ಗಿ ಮ್ಯಾಲೆ ಭಾಳ ಪ್ರೀತಿ ಅಂತ್ಹೇಳಿ ಗೋಧಿ ಹುಗ್ಗಿ ಮಾಡಿ ಎಡೆ ಹಿಡಿದು ಅವು ಗೋಧಿ ಹುಗ್ಗಿ ಮತ್ತು ಹಪ್ಪಳ ಸೆಂಡ್ಗಿ ಅದ್ರ ಕೂಡ ಕೋಸಂಬರಿ ಬದ್ನೆಕಾಯ್ ಪಲ್ಯ ಇದನ್ನೆಲ್ಲ ಮಾಡಿ ಎಡೆ ಹಿಡಿದು ಕಾಯಿ ಒಡೆದು ಆಮ್ಯಾಲೆ ಈಶ್ವರನ ಪೂಜೆ ಮಾಡಿದ ನಾವು ಆವತ್ತಿನ ದಿನ ದ್ವಾದಶಿ ಅಂತ್ಹೇಳಿ ಊಟ ಮಾಡ್ತೇವೆ ಒಂದು ಶಿವರಾತ್ರಿ ಆಗಿಂದ ಮರಾವೂ ಅಮಾಸೆ ಬರ್ತೈತಿ ಹಬ್ಬ ಅಮಾಸೆ ಇದ್ರೆ ಅಮಾಸೆಕ ಬ್ಯಾಳೆ ಕ ಹಾಕಿ ಕಡಬದು ಮಾಡ್ತೇವೆ ಇಲ್ಲ ಅಂದ್ರೆ ಹುಗ್ಗಿ ಮೇಲೆ ಎಡೆ ಹಿಡದು ಬಿಡ್ತೇವೆ ಯುಗಾದಿ ಬರ್ತೈತಿ ಯುಗಾದಿಗೆ ಏನದಲ್ಲ ನಮ್ಗೆ ಅಂದೇವ್ ರೈತ್ರು ಏನು ಮಾಡ್ತಾರೆ ನಾವು ರೈತ್ರ ಮಗಳ ಆದ್ರೆ ರೈತರು ಮ ಉಗಾದಿಗಂದ್ರೆ ಎಲ್ಲ ಹೊಸ ದಿನ್ಸದ್ದು ಕಾಳುಗಳು ಇದ್ದಿದ್ದು ಬ್ಯಾಳೆ ಕಡ್ಲೆಬ್ಯಾಳೆ ಹೊಸದು ಆಮೇಲೆ ಗೋಧಿ ಹೊಸವು ಎಲ್ಲ ಹೊಸ ಗೋಧಿ ಹೊಸ ಬೇ ಇದು ಎಲ್ಲ ಅಡ್ಗೆ ಮಾಡಿ ಸ್ವಾಮ್ಗಳು ಕರೆದು ಊಟ ಮಾಡಿಸಿ ಇಲ್ಲ ದೇವ್ರ್ಗೆ ಎಡೆ ಮಾಡಿ ಆಮೇಲಿಂದ ಹೊಸ ಗೋಧಿ ಹೊಸ ಜ ಧಾನ್ಯ ತಿನ್ನಕ್ಕೆ ಶುರು ಮಾಡ್ತಾರೆ ಯುಗಾದಿ ಹಬ್ಬ ಅಂದ್ರೆ ನಮ್ಗೆ ಕರ್ನಾಟಕದಾಗ ದೊಡ್ಡ ಹಬ್ಬ ನಮಗೆ ಯುಗಾದಿ ಬೇವು ಬೆಲ್ಲ ಅಂತ್ಹೇಳಿ ಬೇವು ಇದು ಮಾಡ್ಕೊಂಡು ಬೇವಿನ ತಪ್ಲು ಹಾಕಿ ಜಾ ಸ್ನಾನ ಮಾಡ್ತೇವೆ ಆಮೇಲೆ ಹೂವೆಲ್ಲ ತೆಗೆದು ಪುಟಾಣಿ ಬೆಲ್ಲ ಸಕ್ರೆ ಇವನ್ನೆಲ್ಲ ದಿನ್ಸದ್ದು ಮಾಡಿ ಪಂಚಾಮ್ ಪಂಚಕಜ್ಜಾಯ ಟೈಪ ಅದು ಬೇವು ಮಾಡಿಡ್ತೇವೆ ಬಂದವರಿಗೆಲ್ಲ ಬೆನ್ ನಾವು ನೀವು ಬೇವು ಬೆಲ್ಲ ಆಗಿರೋಣ್ ರೀ ಅಂತ್ಹೇಳಿ ಕಹಿ ಸಿಹಿ ಅಂತ ಎರಡು ಅತ್ತಗ್ ಮಿಕ್ಸ್ ಮಾಡಿ ಎಲ್ಲರ್ಗೆ ಒಂದೊಂದು ಸ್ಪೂನ್ ಕೊಟ್ಟು ಇದು ಮಾಡ್ತೇವೆ ಮಾಡಿಂದು ಅಲ್ಲಿಂದ ಅವರೂ ತಿಂದು ಎಲ್ಲ ಇದು ಮಾಡ್ತೇವೆ ಮತ್ತು ಶಾವ್ಗಿ ಕಂಪಲ್ಸರಿ ಶಾವ್ಗಿ ಬಸ್ತ್ ನಡ್ತೇವೆ ತನು ಷ ಊಟಕ್ಕ ಹುಡುಗ್ರು ಉಣ್ಣುವಂಗಿಲ್ಲ ಅಂತ್ಹೇಳಿ ಹುರಿದು ಪಾಯಸ ಮಾಡ್ತೇವೆ ಇಲ್ಲಕ ತನು ಅಂತ್ಹೇಳಿ ಬೇವು ತೆನ್ ತನು ಅಂತ್ಹೇಳಿ ಹುಣ್ಸೆ ಕೆಲವೊಮ್ಮೆ ನಮ್ಮ ಕಡೆ ಒಣದನ್ನ ಮಾಡ್ತೇವೆ ಹಸಿದೂ ಮಾಡ್ತೇವೆ ಹಸಿದ್ ಮಾಡದ್ರೆ ಏನಾಯ್ತು ಹುಣ್ಸೆ ಹೊಸ ಹುಣ್ಸೆ ಹಣ್ಣನ್ನು ನೆನೆ ಹಾಕಿ ಆ ಹುಣ್ಸೆ ಹಣ್ನನಾಗ ಪುಟಾಣಿ ಕೊಬ್ಬರಿ ಕಸ್ಕಸೆ ಎಲ್ಲ ಮಸಾಲೆ ಅಚ್ಚ ಸಾಮಾನು ಹಾಕಿ ಏಲಕ್ಕಿ ಎಲ್ಲ ಹಾಕಿ ಅದನ್ನು ಮಾಡಿ ಒಂದು ಗುಂಡಿ ಮಾಡಿಡ್ತೇವೆ ಬಂದರಿಗೆ ಕುಡಿಲಿಕ್ಕೆ ಕೊಡ್ತೇವೆ ತನು ಅಂತ್ಹೇಳಿ ಅದನ್ನು ಕುಡಿದು ಅದು ಶಾವ್ಗಿ ಬೆಲ್ಲ ಶಾವ್ಗಿ ಬಸ್ತ್ ಎಡೆ ಇಡ್ಬೇಕಾತು ಶಾವ್ಗಿ ಬೇವ ಬೆಲ್ಲ ಮಾಡಿ ಎಡೆ ಹಿಡಿತೇವೆ ದೇ ದೇವ್ರಿಗೆ ಬೇವು ಬೆಲ್ಲ ಅದು ಮಾಡಿ ಯುಗಾದಿ ಹಬ್ಬದ ದಿನ ಮಾಡಿ ಮರು ದಿವಸ ಅವ ಮಾ ಪಾಡ್ಯನೂ ಇರ್ತದೆ ಹೋಳ್ಗೆ ಮಾಡ್ತೇವೆ ಹೋಳಿಗೆ ಮಾಡಿ ಎಲ್ಲರೂ ದೇವ್ರ್ಗೆ ಎಲ್ಲ ದೇವ್ರಿಗೂ ಬಿಡಲಾರ್ದೆ ದೇವ್ರಿಗೆ ಉಡಿ ತುಂಬೋದು ಕಾಯಿ ಒಡ್ಯೋದು ಇಂಥವೆಲ್ಲ ಪೂಜೆ ಮಾಡ್ತೇವೆ ಯುಗಾದಿಯಾಗ ನಮ್ಮ ಮುಂದೆ ಬಸ್ವಣ್ಣನ ಬಸವ ಜಯಂತಿ ಬರ್ತದೆ ಬಸ್ವನ ಜಯಂತಿದು ಏನು ಏನದಲ್ಲ ಬಸ್ವಣ್ಣನ್ನ ಇಟ್ಟು ಪೂಜೆ ಮಾಡ್ತೇವೆ ಬಸ್ವಣ್ಣನ ಜಾತ್ರಿಗಳು ಇರ್ತಾವೆ ಎಲ್ಲಿದಲ್ಲಿ ಜಾತ್ರಿಗೆ ಹೋಗಿ ಬಸ್ವಣ್ಣಗೆ ಚಪಾತಿ ಬಾಳಿಹಣ್ಣು ಪ್ರೀತಿ ಅಂತ್ಹೇಳಿ ಚಪಾತಿ ಬಾಳಿಹಣ್ಣು ಎಡೆ ಇಡ್ತೇವೆ ಬಸ್ವಣ್ಣಗೆ ಬ್ಯಾಳೆ ಹಾಕಿ ಹೋಳ್ಗೆ ಮಾಡಿ ಎಲ್ಲ ಮನ್ಯಾಗ ಸ್ವೀಟ್ ಮಾಡಿ ತಿಂತೇವೆ ಹು ನಮ್ಮಲ್ಲಿ ನಾವು ಮಾಡೋದು ಹೋಳ್ಗೆನೇ ಜಾಸ್ತಿ ಹೋಳ್ಗೆ ಮಾಡಿ ತಿಂದು ಎಡೆ ಹಿಡಿಯೋದು ಇದು ಮಾಡೋದು ಮಾಡ್ತೇವೆ ಮುಂದೆ ದೇವ್ರ್ಗೆ ಉಡಿ ತುಂಬ್ತೇವೆ ಮಣ್ಣೆತ್ನ ಅಮಾಸಿ ಮಣ್ಣೆತ್ತಿನ ಪೂಜೆ ಮಾಡ್ತೇವೆ ನಾವು ಮಣ್ಣೆತ್ನ ಅಮಾಸಿ ಅಂದ್ರೆ ಎರಡು ಮಣ್ಣ ಎತ್ತದು ಇರ್ತವಲ್ಲ ಅವು ಎತ್ತಿನ ತಂದು ಮನ್ಯಾಗ ಪೂಜೆ ಮಾಡಿ ಮುಂದೆ ಮನ್ಯಾಗ ಹುಡುಗ್ರು ಆಡಿ ಆಮ್ಯಾಲೆ ಎಲ್ಲಾರೂ ಗಿಡದಾಗ ಇಟ್ಟು ಬರ್ತೇವೆ ಆಯಿತಾ ಅಲ್ಲಿಟ್ಕೆ ಇದು ಮಾಡುದರಾಗ ಇಟ್ಬಿಡ್ತೇವೆ ಬಂದಿಂದು ಏನಾಯಿತಲ್ಲ ವಾ ಮಣ್ಣು ಮಣ್ಣೆತ್ನ ಅಮಾಸಿ ಮುಗಿಸ್ತೇವು ಮಣ್ಣೆತ್ತಿನಾಗ ನಾಗನ ಅಮಾಸಿ ಬರ್ತೈತಿ ನಾಗನ ಅಮಾಸಿ ಬಂತ್ ಅಂದ್ರೆ ಕಡ್ಲೆಗಾರ ಹುಣ್ಮೆ ಅಂತ ಬರ್ತದೆ ಕಡ್ಲೆಗಾರ ಹುಣ್ಮೆ ಅಂದ್ರೆ ನಾವು ಕಡ್ಲೆಗಾರ ಹುಣ್ಮಿ ತನಕ ಅಟ್ಗೆ ಹುಣ್ಮಿ ಆಗೋ ತನ್ಕ ಏನೂ ಮಾಡಲ್ಲ ಹುಣ್ಣಿಮೆ ಆಗ್ತದ ಹುಣ್ಮಿ ಮಾಡ್ತೇವೆ ಕಡ್ಲಿಕಾಳು ಇಟ್ಟು ಕಡಬು ಮಾಡಿ ಕ ಕಡ್ಲೆ ಕಡಬು ಮಾಡಿ ಎಡೆ ಹಿಡಿತೇವೆ ಎಡೆ ಹಿಡಿದು ಪೂಜೆ ಮಾಡಿ ಹೊಳೆ ಪೂಜೆ ಮಾಡ್ತೇವೆ ಹೊಳೆ ಪೂಜೆ ಮಾಡಿ ನಾ ಇಲ್ಲೆಲ್ಲ ಹೊಳಿಗೆ ಹೋಗಂಗಿಲ್ಲ ಅಂತ್ಹೇಳಿ ಇಲ್ಲೇ ನಳ ಪೂಜೆ ಮಾಡಿಬಿಡ್ತೇವೆ ನಳ ಪೂಜೆ ಮಾಡ್ಕೋತ ಎಲ್ಲ ಮುಗಿಸಿ ಆಮೇಲೆ ಹುಣ್ಣಿಮೆ ಆದ ತಕ್ಷಣ ಶ್ರಾವ್ಣ ಅಂತ್ಹೇಳಿ ಇನ್ನು ಶ್ರಾವ್ಣ ಬರ್ತದೆ ಶ್ರಾವ್ಣಗ ಎಲ್ಲ ಮನೆ ಮಡಿ ಮಾಡೋದು ಡಬ್ಬಿ ಬೆಳಗೋದು ಮನೆ ಸ್ವಚ್ಛ ಮಾಡೋದು ಆಮೇಲೆ ಅಳ್ಳತ್ತು ಹುರಿದು ಅರ್ಳ ಅರ್ಳಿಟ್ಟು ಗೋಧಿ ಕಡ್ಲಿದು ಎಲ್ಲ ಅಳ್ಳಿಟ್ಟು ಮಾಡೋದು ತಂಬಿಟ್ಟು ಮಾಡಿಕೊಂಡು ಅಮಾಸಿ ಅಟ್ಟೊತ್ಗೆ ಎಲ್ಲ ಮುಗಿಸ್ಬೇಕಂತ್ ದಿನ ಒಂದೊಂದು ಮಾಡಿಕೊಂಡು ನವಣಕ್ಕಿದು ಅರ್ಳಿಟ್ಟು ನವಣಕ್ಕಿಯಂದು ನಾಗಪ್ಪಗೆ ಹಾಲು ಎರಿತಕ ಅಮಾಸಿ ಮಾಡಿ ಅಮಾಸಿ ಅಟ್ಗೆ ಎಲ್ಲ ಹುರಿದು ಮಾಡೋದು ಗಿರ್ಣಿಗೆ ಹಾಕಿಸ್ಕೊಳ್ಳೋದು ಎಲ್ಲ ಮಾಡಿ ಮುಗಿಸಿ ಆಮ್ಯಾಲೆ ಐದು ಥರದ ಉಂಡೆ ಕಟ್ತೇವೆ ಅಮಾಸಿಯಾಗ ಅನ್ನೆನೆ ಅಮಾಸಿ ಅಟ್ಗ್ಯಾರೆ ನಾಲ್ಕು ದಿನ್ದ ಇರ್ತದೆ ಪಂಚಮಿ ರವಾದ ಉಂಡೆ ಬಾ ದಾಣಿ ಉಂಡೆ ಮೋತಿಚೂರು ಉಂಡೆ ಬೇಸನ್ ಉಂಡೆ ಎಲ್ಲ ಥರ ಈ ಥರದ ಉಂಡೆ ಕಟ್ಟಿ ಎಲ್ಲ ಮಾಡಿ ಆಮ್ಯಾಲೆ ಅವ್ರದು ಇದು ಮಾಡ್ತೇವೆ ನಾಗಪ್ಗೆ ಹಾಲು ಎಳ್ಳು ಬೆಲ್ಲ ಎಡೆ ಇಡ್ತೇವೆ ನೆಲ್ಗಡ್ಲೆ ಉಸುಳಿ ಮಾಡ್ತೇವೆ ಮತ್ತು ಅರ್ಳ್ ಹುರ್ದಿದ್ದು ಎಲ್ಲ ಮಂದಿಗಳು ಕೊಬ್ಬರಿ ಒಬ್ರದ್ದು ಒಬ್ರಿಗೆ ಕೊಡುವುದು ಮಾಡುವುದು ಮಾಡ್ಕೊತೇವೆ ನಾಗಪ್ಪಗೆ ಹಾಲು ಎರೆದು ಒಳ್ಗಿನ ದಿನ ನಾವು ಒಳಗೆ ಎರಿತೇವೆ ಬೆಲ್ಲದ ಬೆಳ್ಳಿ ನಾಗಪ್ಪನ ಮಾಡಿ ಅಳ್ಳಿಟ್ಟು ಮಾಡಿ ತಂಬಿಟ್ಟು ಮಾಡಿ ಎಡೆ ಹಿಡಿದು ನಾಗಪ್ಪಗೆ ಹಾಲು ಎರಿತೇವೆ ಮುಂದು ಮರು ದಿವಸ ಏನದಲ್ಲ ಹೊರಗೆ ನಾಗಪ್ಪಗೆ ಕಲ್ಲಿನ ನಾಗಪ್ಪಗೆ ಎರಿತೇವೆ ಕಲ್ಲಿನ ನಾಗಪ್ಪಗೆ ಎರೆದು ಒಟ್ಟು ಪೂಜೆ ಮಾಡಿ ಆರತಿ ಮಾಡಿ ಕರ್ಕಿ ಏರ್ಸಿ ದೇವ್ರ ದೇವ್ರ ಪಾಲು ದಿಂಡ್ರ ಪಾಲು ಗುರುವಿನ ಪಾಲು ಎಲ್ಲರೂ ತಂದೆ ಪಾಲು ತಾಯಿ ಪಾಲು ತಂದು ಎಲ್ಲ ಎರದು ಒಟ್ಟು ಕೂಡಿ ದಾರ ಹಾಕೊತೇವೆ ಹೂವಿನ ಮಾಲೆ ಹಾಕ್ತೇವೆ ಇಷ್ಟೆಲ್ಲ ಮುಗಿಶಿ ಶ್ರಾವಣದ ಶುಕ್ರ್ ಗೌರಿ ಮಂಗಳ ಗೌರಿದು ಪೂಜೆ ಬರ್ತವೆ ಮಂಗಳ ಶುಕ್ರಾರ ಮಂಗ್ಳವಾರ ದೇವ್ರ ಚರ್ಗೆ ಕಳ್ಸ ಇಟ್ಟು ಪೂಜೆ ಮಾಡಿ ವಾರ ವಾರ ಐದು ಥರದ ಹಣ್ಣು ಐದು ಥರದ ಹೂವು ಎಲ್ಲ ತಂದು ಪೂಜೆ ಮಾಡಿ ಕಡೆ ಶುಕ್ರವಾರ ಏನಾರೂ ಸೀರೆ ಉಡಿಸಿ ಎಲ್ಲ ನಮ್ಮ ಏರ್ಯಾದ ಮಂದಿಗೆಲ್ಲ ಅರ್ಶಿಣ ಕುಂಕುಮ ಕರೆದು ಅರಿಶಿನ ಉಡಿ ತುಂಬ್ತೇವೆ ಆಮೇಲೆ ಮುಂದೆ ಮಂಗಳ ಗೌರಿ ಮಾಡ್ತೇವೆ ಮಂಗಳ ಗೌರಿಗೂ ಎಲ್ಲ ಮಂದಿ ಕರೆದು ಮೊ ಮೊ ಮೊ ಉಡಿ ತುಂಬ್ತೇವೆ ಬಾಗ್ನ ಕೊಡೋವ್ರು ಬಾಗ್ನ ಕೊಡ್ತಾರೆ ಅವಾಗ ಇದು ಆರ್ ಕರಿಗಡಬು ತುಪ್ಪ ಅದೆಲ್ಲ ಮಾಡಿ ಎಡೆ ಇಡ್ತೇವೆ ಲಾಸ್ಟ ಐದು ಮಂದಿ ಮುತೈದೆಯರನ್ನೂ ಕರೆದು ಊಟ ಮಾಡಿಸಿ ಅವರಿಗೆಲ್ಲ ಉಡಿ ತುಂಬಿ ಬ್ಲೌಸ್ ಪೀಸ್ ಅದೆಲ್ಲ ಕೊಡ್ತೇವೆ ಅದು ಪಂಚಮಿ ನಾಗ ಗಣಪತಿ ಮಾಡ್ತೇವೆ ಗಣಪತಿ ಕುಂದರ್ಸ್ತೇವೆ ನಮ್ಮ ಗುಡಿಯಾಗ ಗಣಪತಿ ಕುಂದರ್ಸಿ ನಮ್ಮ ಮನಿಯಾಗ ಕುಂದರ್ಸಂಗಿಲ್ಲ ನಾವು ಗುಡಿಯಾಗ ನಮ್ಮ ಮನಿಯಾಗೂ ಇಲ್ಲ ಇದ್ದ ಬೆಳ್ಳಿ ಗಣಪತಿನೇ ಪೂಜೆ ಮಾಡಿ ಐದು ದಿನ ಎಲ್ಲ ದಿನ ಮೋದಕ ಮಾಡಿ ಕರಿ ಗಡ್ಬು ಮಾಡಿ ಎಡೆ ಹಿಡದು ಕಾಯಿ ಒಡೆದು ದಿನ ಅಲ್ಲಿ ನಮ್ಮ ಮನ್ಯಾಗ ಗಣಪತಿ ಪೂಜೆ ಮಾಡ್ತೇವೆ ಐದು ದಿನಕ್ಕೆ ಏನಾರೂ ಗಣಪತಿ ಎಲ್ಲ ಎತ್ತಿಟ್ಟು ಪೂಜೆ ಮಾಡ್ತೇವೆ ಇಲ್ಲಿ ಗಣಪತಿ ಕಳ್ಸಕಂತ ಬರ್ತೇವೆ ಕಳಿಸಿ ಮುಂದೆ ಮಹಾನವಮಿ ಬರ್ತೈತೆ ನಮ್ಮದು ಮಾನವಮಿಗೆ ಎಲ್ಲ ಮಡಿ ಒಂದು ಏನೇನೂ ಬಿಡಲಾರ್ದೆ ದೇವಿ ಪೂಜೆ ಐತೆ ಅಂತ್ಹೇಳಿ ಎಲ್ಲ ಮಾಡ್ತೇವೆ ಮಾಡಿ ಮಾಡಿ ಅಲ್ಲಿಂದ ಒಂಬತ್ತು ದಿನ ನ ದಿ ಅಮಾಸೆ ಆದ ಮರು ದಿವಸ ದೀಪ ಹಾಕ್ತೇವು ಒಂಬತ್ತು ದಿನ ಒಂಬತ್ತು ದಿನ ಐದು ಥರ್ದ ಕಾ ಒಂಬತ್ತು ಥರದ ಕಾಳು ಚೆರ್ಗೆ ದೀಪ ಎಲ್ಲ ಜಗಲಿನ ಮಾಡಿ ದೇವಿ ಪುರಾಣ ಏನೂ ಓದುವುದಿಲ್ಲ ಗಟ್ಟಾತ್ ಹಾಕ್ತೇವೆ ಜೋಯಿ ಅಕಾಡೆ ಅಡ್ದೆ ಅಡೆ ತುಪ್ಪದ ದೀಪ ಇಡಂಡೆ ದೀಪ ಎಲ್ಲ ಹಚ್ಚಿ ಜಗಲಿ ಮ್ಯಾಲೆ ತರಗ್ ಅತ್ಕಟ್ಟಿ ಸಸಿ ಎಲ್ಲ ಬೇಯ್ಸಿ ಇಷ್ಟಿಷ್ಟು ಎತ್ತರ ಇರ್ತಾವೆ ದಿನ ಮಂಗಳಾರ್ತಿ ಮುಂಜಾನೆ ಸಂಜಿಕ ನಾವೂ ಒಂಬತ್ತು ದಿನ ಏನೂ ತಿನ್ನುವಂಗಿಲ್ಲ ಬರಿ ಹಣ್ಣು ಹಾಲು ಕುಡಿದು ಉಪ್ವಾಸ ಮಾಡ್ತೇವೆ ಒಂಬತ್ತು ದಿನ ಆದಿನ ದಸರಾ ನಾಳೆ ಅಂದ್ರೆ ಇದೆಲ್ಲ ಮತ್ತು ಕಂಡೆ ಪೂಜೆ ಎಲ್ಲ ಕಬ್ಬಿಣ ಸಾಮಾನು ಎಲ್ಲ ಇಟ್ಟು ಪೂಜೆ ಮಾಡಿ ತೆಗೆದು ಇದು ಮಾಡಿಕೊಂಡು ಅವು ಪೂಜೆ ಮಾಡಿ ಮರು ದಿವ್ಸ ಏನಲ್ಲ ಬನ್ನಿ ಮುಳ್ದು ಇಬ್ಬರು ಮುತೈದೆಯರ್ನ ಉಣಿಸಿ ಗಟ್ಟ ಸರಿಸಿ ಅವು ಕಾಯಿ ಒಡಿತವೆ ಇಷ್ಟಿಷ್ಟ್ ಎತ್ರ ಸಸಿ ಬೆಳ್ದಿರ್ತಾವೆ ನಮ್ಮ ಬೆಳ ಬೆಳೆಸಿ ಬೆಳ್ಸದಂಗೆ ಬೆಳ್ಸಿರ್ತೇವೆ ಬೆಳಸ್ ಅವನ್ನ ಪೂಜೆ ಮಾಡಿ ಮರು ದಿವ್ಸ ಹೋಗಿ ಎಲ್ಲಾರೆ ಹೊಳೆ ನೀರು ಇದ್ದಲ್ಲಿ ವಿಸರ್ಜನ್ ಮಾಡಿ ಬರ್ತೇವೆ ಎಲ್ಲ ಮತ್ತು ಇದು ಮಾಡಿ ವಿಸರ್ಜನ್ ಮಾಡಿ ಮಾಡ್ಕ್ಯಾದ್ ಎದ್ದು ದಸರಾ ಹಬ್ಬ ಮಾಡಿ ಬಿಡ್ತೇವೆ ದಸರಾ ಮುಗಿಸ್ತೇವು ಒಬ್ರಿಗೊಬ್ರು ಬನ್ನಿ ಕೊಡೋದು ಒಬ್ರಿಗ್ ಒಬ್ಬರು ಹಿರಿಯರಿಗೆ ಇದ್ದೋರ್ಗೆ ಎಲ್ಲ ಅವ್ರವ್ರ ಮನಿಗೆ ಹೋಗಿ ಕೊಟ್ಟು ಮಾಡಿ ಬರ್ತೇವೆ ಮತ್ತು ದೀಪಾವಳಿ ಬರ್ತದೆ ದೀಪಾವಳಿಗೆ ಏನದಲ್ಲ ಆರತಿ ಮಾಡೋದು ಎಲ್ಲ ಮತ್ತು ಮಾಡಿ ಆರತಿ ಮಾಡಿ ದೀಪ ಮೂರು ದಿನ್ದ ಹಬ್ಬ ಇರ್ತದೆ ದೀಪಾವಳಿ ಅಂದ್ರೆ ಮೊದಲು ಹಿರಿಯರ ಹಬ್ಬ ಅಂತ ಹೇಳಿ ಒಂದು ದಿನ ಮಾಡ್ತೇವೆ ಹಿರಿಯರ ಹಬ್ಬ ಮುಗ್ದು ಮುಂಜಾನೆ ನೀರು ತುಂಬೋ ಹಬ್ಬ ಮಾಡಿ ಸಂಜಿಗ್ ಹಿರಿಯರ ಹಬ್ಬ ಮಾಡ್ತೇವೆ ಎಲ್ಲ ಹಿರಿಯರ ಫೋಟೋ ಇಟ್ಟು ಪೂಜೆ ಮಾಡಿ ಹಿರಿಯರ ಹಬ್ಬ ಆದ ಮರು ದಿವಸ ಏನಲ್ಲ ನರಕ ಚತುರ್ದಶಿ ಐತಿ ನರ್ಕ ಚತುರ್ದಶಿ ದಿನ ಆರತಿ ಮಾಡ್ತೇವೆ ಆರತಿ ಗಣ ಗಂಡ್ ಮಕ್ಕಳಿಗೆಲ್ಲ ಕುಂದರ್ಸಿ ಮನ್ಯಾಗ ಹೆಣ್ಣು ಮಕ್ಕಳು ಮಗ್ಳು ಇದ್ದೋರು ಆರತಿ ಮಾಡಿ ಅವರು ರೊಕ್ಕ ನೀಡ್ತಾರೆ ಅದು ಇದು ಮಾಡಿ ಶಾವ್ಗಿ ಪಾಯಸ ಎಲ್ಲ ಫಳಾರ ಮಾಡ್ತೇವೆ ಶಂಕರಪಾಳೆ ಬೇಸನ್ ಉಂಡೆ ಅವಲಕ್ಕಿ ಚೂಡ ಚಕ್ಕುಲಿ ಎಲ್ಲ ಮಾಡಿರ್ತೇವೆ ಅವ್ನ ಎಲ್ಲರೂ ತಿಂತಾರೆ ತಿಂದು ಬಂದೋರಿಗೆ ಕೊಡ್ತೇವೆ ಬನ್ನಿಗೆ ಯಾರು ಬರ್ತಾರೆ ಅವ್ರಿಗೆ ಎಲ್ಲ ಮುಗಿಸಿ ಮುಂದೆ ಅದು ದೀಪಾವಳಿದು ಸಂಜೆ ಮುಂದೆ ಲಕ್ಷ್ಮೀ ಪೂಜೆ ಮಾಡಿ ಸೀರೆ ಏರ್ಸಿ ಎಲ್ಲ ಮುಗಿಸಿ ಇದನ್ನು ಮಾಡ್ತೇವೆ ದೀಪಾವಳಿ ಹಬ್ಬ ಅವು ಜರ್ನೆನೆ ಮಾಡಿ ಮುಗುಸ್ತೇವೆ ಒಟ್ಟು ದೀಪಾವಳಿದಂತೂ ಮುಗಿಯಿತು ಮತ್ತು ಇನ್ನೂ ಮುಂದೆ ದೀಪಾವಳಿ ಆದಿನ ದಿನ ಸಣ್ಣ ಸಣ್ಣ ಹಬ್ಬಗಳು ಬರ್ತವೆ ಎಲ್ಲ ಹಬ್ಬಕ್ಕೂ ನಾವು ಹೋಳ್ಗೆ ಬ್ಯಾಳೆ ಹಾಕುವುದು ತಿನ್ಸೋದು ಮಾಡ್ತೇವೆ ಎಳ್ಳು ಅಮಾಸೆ ನಮ್ಮಲ್ಲಿ ಚರಗ ಎಳ್ಳು ಅಮಾಸೆ ಇರ್ತದೆ ಎಳ್ಳು ಅಮಾಸೆ ಚರಗ ಚೆಲ್ಲಕ್ಕ ಹೋಕವು ರೊಟ್ಟಿ ಕಡುಬು ಹೆಚ್ಚೆಜ್ಜಿ ಕಡುಬು ಹಿಂಡಿ ಪಲ್ಯ ಪುಂಡಿ ಪಲ್ಯ ಎಲ್ಲ ಮಾಡಿಕೊಂಡು ಕಡುಬು ಮಾಡ್ಕೊಂಡು ಊಟಕ್ಕೆ ಹೊಕ್ಕೇವು ಆಯಿತೆಲ್ಲ ಪೂಜೆ ಮುಗಿಸಿದೆವು ಮತ್ತು ಏನು ಮಾಡೋದು ಅಷ್ಟ್ ಮಾಡ್ಕೊಂದು ಎಲ್ಲ ಇದು ಇರ್ತೇವೆ ಅವ್ದ್ ಮತ್ತೇನಿಲ್ಲ ಅದಕ್ಕಾಗಿ ಎಲ್ಲ ಚಂದಾಗಿ ಮಾಡಿಕೊಂಡು ಹೊರಗೆ ಇದನ್ನು ಮಾಡ್ತೇವೆ ಇದು ಚಂದಾಗಿ ಊಟ ಮಾಡ್ಕೊಂಡು ಬುಟ್ಟಿ ಕಟ್ಕೊಂದು ಹೋಗ್ತೇವು